ನಮ್ಮ ನೆಗಡಿಯನ್ನು ಗುಣಪಡಿಸುವಲ್ಲಿ ನಮ್ಮ ಹಳ್ಳಿಯಲ್ಲಿ ಅನೇಕ ಮನೆಮದ್ದುಗಳು ಇವೆ ಅವೆಂದರೆ ನೆಗಡಿಯಾದಾಗ ಸ್ ನೀ ಸ್ವಲ್ಪ ನೀರಿಗೆ ಶುಂಠಿ ಕರಿಮೆಣಸು ಹಾಕಿಕೊಂಡು ಕಷಾಯ ಮಾಡಿಕೊಡುವುದು ಅಥವಾ ಜ್ಯೇಷ್ಠ ಮಧು ಮ ಮತ್ತು ಅಕ್ಷಯ ಬೀಜ ಅಂತ ಸಿಗುತ್ತೆ ಅದನ್ನು ಹಾಕಿಕೊಂಡು ಕಷಾಯ ಮಾಡಿ ಕುಡಿಯುವುದು ಇಲ್ಲದೇ ಇದ್ದರೆ ತುಳಸಿ ರಸ ಜೇನುತುಪ್ಪ ಮತ್ತು ಕರಿಮೆಣಿಸಿನ ಪುಡಿ ಹಾಕಿಕೊಂಡು ಬೆ ಖಾಲಿ ಹೊಟ್ಟೇಲಿ ಬೆಳಗಿನ ಜಾವ ತಿನ್ನುವುದು ಇಲ್ಲದೇ ಇದ್ದರೆ ಕಪ್ಪು ದ್ರಾಕ್ಷಿ ಕಪ್ಪು ಒಣ ದ್ರಾಕ್ಷಿ ಅರಶಿನ ಪುಡಿ ಹಾ ಹಾಲು ಹಾಲು ಹಾಕಿ ಕುದಿಸಿಕೊಂಡು ಅದನ್ನು ಬೆ ಬೆಳಿಗ್ಗೆ ಕು ಕುಡಿಯುವುದು ಹೀಗೆ ಅನೇಕ ರೀತಿಯ ಔಷಧಿಗಳು ನಮ್ಮ ಹಳ್ಳಿಯಲ್ಲಿ ಇವೆ